ಭಾರತೀಯ ಆರ್ಥಿಕತೆ ವಿಷಯಕ್ಕೆ ಬಂದಾಗ ನಮ್ಮ ಭಾರತ ತುಂಬ ಚೆನ್ನಾಗಿ ಬೆಳೀತಾ ಹೋಗ್ತಾಯಿದೆ ಹೇಗೆ ಅಂತಂದರೆ ಇವಾಗ ಪ್ರ ನಮ್ಮ ಪ್ರಧಾನಮಂತ್ರಿ ಮೋದಿ ಇದಾರಲ್ಲಾ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದಕ್ಕೋಸ್ಕರ ತುಂಬ ಶ್ರಮ ಬೀಳ್ತಾ ಇದ್ದಾರೆ ಎಲ್ಲ ಕಡೆ ಈ ಸ್ಮಾರ್ಟ್ ಸಿಟಿ ಅನ್ನೊದೊಂದು ಕಾನ್ಸೆಪ್ಟನ್ನು ತಗೊಂಬಂದಿದ್ದಾರೆ ಎಲ್ಲ ಕಡೆ ಸ್ವಚ್ಛತೆಯನ್ನು ಹೇಗ್ ಮೈಂಟೇನ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದಾರೆ ಇದೆಲ್ಲವುದ್ರಿಂದ ನಮ್ಮ ಆರ್ಥಿಕತೆ ಜಾಸ್ತಿಯೇ ಆಗುತ್ತೆ ನಾವು ಬರೀ ನಾವು ಇದರಲ್ಲಷ್ಟೇ ಕಾನ್ಸಂಟ್ರೇಟ್ ಮಾಡದೇ ಟೆಕ್ನಾಲಜಿ ಕೂಡ ನಾವು ಅಳ್ವಡಿಸ್ಕೋತ ಹೋಗ್ತಿವಿ ಅಂತಂದರೆ ಇವಾಗ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಇರ್ಬೋದು ಅಥ್ವಾ ಇನ್ಫೋಮೇಷನ್ ಟೆಕ್ನಾಲಜಿ ಇರ್ಬೋದು ಇದೆಲ್ಲ ಆಗಲೇ ಬೇರೆ ಬೇರೆ ದೇಶಗಳಲ್ಲಿ ಅವರೆಲ್ಲಾ ಅಡಾಪ್ಟ್ ಮಾಡಿಕೊಂಡು ಕೈ ಬಿಟ್ಟು ಅದನ್ನು ನಡೆಸ್ಕೊಂಡ್ ಹೋಗ್ತಾಯಿರೋದು ಆದರೆ ನಮ್ಮ ದೇಶದಲ್ಲಿ ನಾವಿನ್ನೂ ಅದನ್ನು ಇವಾಗ ಅದನ್ನು ಅನುಸರಿಸ್ತಾ ಇದ್ದೀವಿ ಹಾಗಾಗಿ ಇದನ್ನು ನಾವು ತುಂಬ ಸಪೋರ್ಟ್ ಮಾಡಬೇಕು ಯಾರಿಗೆ ಪ್ರಧಾನಮಂತ್ರಿಗೆ ಅದು ಅದರಿಂದ ಅವರು ನಮಗೆ ಆರ್ಥಿಕತೆ ಹೆಚ್ಚಾಗೋ ಥರ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಉತ್ತೇಜಿಸ್ಬೇಕು ಒಂದು ಮತ್ತು ಕೆಲವೊಂದು ಕೈಗಾರಿಕೆಗಳು ಇದ್ದಾವೆ ಅವು ಈ ಭಾರತೀಯ ಆರ್ಥಿಕತೆಯು ಯಾವ ಥರ ಅಭಿವೃದ್ಧಿಗೊಳ್ತಾಯಿದೆ ಅದಕ್ಕೆ ತುಂಬ ಸಹಾಯ ಮಾಡ್ತಿದ್ದಾರೆ ಉತ್ತೇಜಿಸ್ತಾ ಇದ್ದಾರೆ ಯಾವುದ್ರಲ್ಲಿ ಕೆಲವೊಂದು ಯಾವುದಂದ್ರೆ ಐರನ್ ಆ್ಯಂಡ್ ಸ್ಟೀಲ್ ಸಿಮೆಂಟ್ ಜೂಟ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಆಟೋಮೊಬೈಲ್ಸು ಬ್ಯಾಂಕಿಂಗ್ ಆ್ಯಂಡ್ ಇನ್ಫೋರ್ಮೇಷನ್ಸು ಹೀಗೆ ಕೆಲ್ವೊಂದು ಕಡೆ ಕೆಲ್ವೊಂದನ್ನು ಅಡೋಪ್ಟ್ ಮಾಡಿಕೊಳ್ತಾ ಮಾಡಿಕೊಳ್ತಾ ಅವರೂ ಅವ್ರಿಗೇ ಗೊತ್ತಿಲ್ಲದೆ ನಮಗೇ ಗೊತ್ತಿಲ್ಲದೆ ಇವಾಗ ಭಾರತದದ್ದು ಎಕನಾಮಿ ಏನ್ಹೇಳ್ತಿವಿ ಆರ್ಥಿಕತೆ ಜಾಸ್ತಿ ಆಗ್ತಾಯಿದೆ ಇದರಲ್ಲಿ ಇನ್ನು ಬ್ಯಾಂಕಿಂಗ್ ಇಂಟರ್ನೆಟ್ ಅಂತ ನೋಡ್ತೀವಿ ಅಂತಂದರೆ ನಾವು ಎಲ್ಲೇ ಹೋದ್ರು ಇವಾಗಿನ ಕಾಲದಲ್ಲಿ ಸ್ಕ್ಯಾನರ್ ಒಂದು ಮಡಿಕೊಂಬಿಟ್ಟಿರ್ತೀವಿ ನಮ್ಮ ಕೈಯಲ್ಲಿ ಹಣ ಇರುತ್ತೋ ಇಲ್ಲವೋ ಫೋನಲ್ಲಿ ಜೇಬಲ್ಲಿ ಫೋನ್ ಮಾತ್ರ ಇದ್ದೇ ಇರುತ್ತೆ ಹಾಗಾಗಿ ನಾವು ಎಲ್ಲ ಕಡೆ ಸ್ಕ್ಯಾನ್ ಮಾಡ್ತಾನೇ ಇರ್ತೀವಿ ನಾವು ಒಂದು ಸರಿ ಸ್ಕ್ಯಾನ್ ಮಾಡಿದ್ರೆ ಇಷ್ಟು ಪೈಸಾ ಅಂತ ಬ್ಯಾಂಕ್ ಅವ್ರಿಗೆ ಹೋಗುತ್ತೆ ಆ ಬ್ಯಾಂಕ್ ಅವರು ಯಾವ್ದೋ ಏನೋ ಗೌರ್ಮೆಂಟಿಗೇ ಅಂತ ಅಟ್ಯಾಚ್ ಆಗಿರ್ತಾರೆ ಅವರಿವರ್ದಿಂದ ನಾವು ಕಟ್ಟೋ ಟ್ಯಾಕ್ಸ್ ಎಲ್ಲ ಗೌರ್ಮೆಂಟಿಗೆ ಹೋಗೇ ಹೋಗುತ್ತೆ ಈಗ ನಮಗೇನು ತೆರಿಗೆ ಕಟ್ತೀವಿ ಆ ತೆರಿಗೆ ಹಣನಾ ನಮ್ಮ ದೇಶದ ಅಭಿವೃದ್ಧಿಗಾಗಿ ಬಳಸ್ಕೊತಾರೆ ಗೌರ್ಮೆಂಟ್ ಅವರು ಹಾಗಾಗಿ ಈ ನಮ್ಮ ಭಾರತ ದೇಶ ತುಂಬ ಚೆನ್ನಾಗಿ ಮುಂದುವರಿತಾ ಇದೆ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ ನಮ್ಮ ಭಾರತ ಎಲ್ಲ ದೇಶಗಳದ್ ಥರನೇ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬೇರೆ ಬೇರೆ ದೇಶಗಳೆಲ್ಲೆಲ್ಲಾ ತುಂಬ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ತುಂಬ ಕೆಲ್ಸಗಳನ್ನು ಮಾಡಿ ಎಷ್ಟೋಂದು ಕಂಟ್ರಿಸದ್ದು ಏನಿದಾವೆ ನಮ್ಮ ವರ್ಲ್ಡಲ್ಲಿ ಎಲ್ಲವುದನ್ನು ತುಂಬ ಎಫರ್ಟ್ ಹಾಕ್ತಾಯಿದಾರೆ ಅದೇ ಥರ ನಮ್ಮಲ್ಲಿ ಕೂಡ ನಾವು ಎಕಾನಮಿನ ಜಾಸ್ತಿ ಮಾಡಿಕೊಳ್ಳೊಕೋಸ್ಕರ ಏನೆಲ್ಲ ಎಫರ್ಟ್ ಹಾಕ್ತೀವಿ ಅದು ಒಬ್ಬರಿಂದ ಸಾಧ್ಯ ಆಗೋಲ್ಲ ಇಡೀ ಜನತೆ ಪೂರಾ ಸಹಾಯ ಮಾಡಬೇಕಾಗುತ್ತೆ ಎಲ್ಲರೂ ಒಂದು ಸರಿ ನಾವು ಇದಕ್ಕೆ ರೆಡಿ ಅಂತ ನಿಂತುಕೊಂಡ್ರೆ ಎಲ್ಲರೂ ರೂಲ್ಸನ್ನು ಫಾಲೋ ಮಾಡ್ತಾಯಿದ್ದರೆ ಇದು ತುಂಬ ಒಳ್ಳೇದೆನೆ ಇವಾಗ ನಮ್ಮದು ಭಾರತೀಯ ಎಕನಾಮಿಯನ್ನು ಜಾಸ್ತಿ ಆಗೋದರಿಂದ ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಲೀವಿಂಗ್ ಏನಿದೆ ಅದು ಜಾಸ್ತಿ ಆಗುತ್ತೆ ಇಲ್ಲಿ ಬಡತನ ಅನ್ನೋದು ಕಮ್ಮಿ ಆಗುತ್ತೆ ಹಾಗೂ ಈಗ ಎಜುಕೇಶನ್ ಎಲ್ರಿಗೂ ಸಿಗೋ ಥರ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಸ್ಕೂಲ್ಸುಗಳಿದೆ ಕಮ್ಮಿ ದುಡ್ಡಲ್ಲಿ ಕೂಡ ಸ್ಕೂಲ್ಸುಗಳ್ ಸಿಗುತ್ತೆ ಒಳ್ಳೆಯ ಒಳ್ಳೆಯ ಟೀಚಿಂಗ್ಸನ್ನು ಮಾಡ್ತಾರೆ ಅದರಿಂದ ಯುವಕರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬೆಳೀತಾ ಹೋಗ್ತಾರೆ ಎಲ್ರಿಗೂ ಒಳ್ಳೇ ನಾಲೇಜ್ ಬರುತ್ತೆ ಹೀಗಾಗಿ ಪ್ರತಿ ಒಬ್ರುನೂ ಓದುಗರು ಅಥ್ವಾ ಎಜುಕೇಟೆಡ್ ಏನಾದರೂ ಆದರೆ ನಮ್ಮ ದೇಶ ಅನ್ನೋದು ಒಂದು ಅವ್ರಿಗೆ ಬರುತ್ತೆ ಎಲ್ರಿಗೂ ತಿಳುವಳಿಕೆ ಅನ್ನೋದು ಇರುತ್ತೆ ಹಾಗಾಗಿ ಯಾವ್ದೂ ಈ ಭಾರತರದ ಆರ್ಥಿಕತೆ ಕಮ್ಮಿ ಮಾಡೋಕೋಸ್ಕರ ಯಾರೂ ಇಷ್ಟಪಡೋಲ್ಲ ಎಲ್ಲರೂ ಚೆನ್ನಾಗೆ ಇರ್ತಾರೆ ನೆಕ್ಸ್ಟು ಇಂಟರ್ನೆಟ್ ಬ್ಯಾಂಕಿಂಗಿಗೆ ಹೋದ್ರೆ ಅದು ತುಂಬ ಸೇಫ್ ಅಲ್ಲ ಅಂತ ಕೂಡ ಹೇಳ್ತಾರೆ ಆದರೆ ಇದು ತುಂಬ ಒಳ್ಳೆಯದು ನನ್ನ ಪ್ರಕಾರ ನಾವು ಇವಾಗ ಅಲ್ಲಿ ಹೋಗಿ ಏನು ನಮ್ಮ ಅಕೌಂಟಲ್ಲಿ ನಮ್ಮದು ಅಮೊ ಹಣ ಇದ್ದಾಗ ನಾವು ಸ್ಕ್ಯಾನ್ ಮಾಡಿ ಅದನ್ನು ಏನಾದರೂ ತಗೊಳ್ತೀವಿ ಅದರಿಂದ ಅವ್ರಿಗೆ ಏನು ಟ್ಯಾಕ್ಸ್ ಹೋಗುತ್ತೆ ಅದು ತುಂಬ ಹೆಲ್ಪ್ ಆಗುತ್ತೆ ಗೌರ್ಮೆಂಟಿಗೆ ನಮ್ಮದು ನಮ್ಮಲ್ಲಿ ಪೈಸೆ ಪೈಸೆ ಕಟ್ಟಾಗ್ಬೋದು ಬಟ್ ಆ ಥರ ಎಷ್ಟು ಜನ ಇರ್ತಾರೋ ಆ ಪೈಸೆ ಪೈಸೆ ಸೇರಿ ಅವರಿಗೆ ರೂಪಾಯಿಗಳಾಗುತ್ತೆ ರೂಪಾಯಿಂದ ಸಾವಿರ ಆಗುತ್ತೆ ಸಾವಿರದಿಂದ ಲಕ್ಷ ಕೂಡ ಆಗುತ್ತೆ ಲಕ್ಷದಿಂದ ಕೋಟಿ ಕೂಡ ಆಗ್ಬೋದು ಅಷ್ಟು ದುಡ್ಡಲ್ಲಿ ನಮಗೆ ಏನೇನೆಲ್ಲಾ ಮಾಡ್ಬೋದು ಅಷ್ಟೆಲ್ಲ ಮಾಡ್ತಾರೆ ಇವಾಗ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂತು ಅದರಿಂದ ತುಂಬ ಮೋಟಿವೇಟ್ ಆಗ್ತಾರೆ ಮನೆಯಲ್ಲಿರೋ ಹೆಣ್ಣುಮಕ್ಳು ನೆಕ್ಸ್ಟು ಅದು ಬಿಟ್ಟರೆ ಕೆಲಸ ಇಲ್ದೋರಿಗೆ ಕೆಲಸ ಸಿಗುತ್ತೆ ಅಭಿವೃದ್ಧಿ ಆಗಬೇಕಾದ್ರೆ ಹೊಸ ಹೊಸ ಕಂಪ್ನಿಗಳು ಬರ್ತವೆ ಎಮ್ ಎನ್ ಸಿ ಕಂಪೆನಿಗಳೆಲ್ಲ ಬಂದು ನಮ್ಮಲ್ಲಿ ಅವರು ಅವ್ರ ಕಂಪನಿಯ ಸ್ಥಾಪನೆ ಮಾಡಿ ನಮ್ಮಲ್ಲಿರೋ ಜನಗಳಿಗೆ ಅವರು ಕೆಲಸ ಕೊಟ್ಟಾಗ ಇದ್ದಕ್ಕಿದ್ದಂಗೆ ಆಟೋಮೆಟಿಕ್ ಆಗಿ ನಮಗೆ ಆರ್ಥಿಕತೆ ಹೆಚ್ಚಾಗೇ ಆಗುತ್ತೆ ಅಲ್ಲವಾ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಒಳ್ಳೆದೆನೆ ಅದರಿಂದ ಕೂಡ ನಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ ತುಂಬ ಜನ ಎಲ್ಲರೂ ಒಂದೇ ಸತಿ ಹೋಗ್ಬಿಟ್ಟು ಅಮೌಂಟನ್ನು ಕಟ್ಟಬೇಕು ಅಥ್ವಾ ಬಿಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಅದೇ ಇಂಟರ್ನೆಟ್ ಬ್ಯಾಂಕಿಂಗಿಗೆ ಇದ್ದರೆ ಅವ್ರದ್ದೆ ಆದಂಥ ಹೋನ್ ಮೊಬೈಲಲ್ಲಿ ಅವರು ಏನು ಬೇಕಾದರೂ ಮಾಡ್ಕೊಬೋದು ಅವ್ರಿಗೆ ಬಿಡಿಸ್ಬೇಕಾ ಬಿಡಿಸ್ಬೋದು ಡೆಪಾಸಿಟ್ ಮಾಡಬೇಕಂದ್ರೆ ದುಡ್ಡನ್ನು ಹಣ ಬ್ಯಾಂಕಿಗೆ ಹಾಕ್ಬೇಕು ಅಂತಂದರೆ ಮಾತ್ರ ನಾವು ಮಾ ಅದಕ್ಕೂ ಕೂಡ ನಮಗೆ ಒಂದು ಯಂತ್ರಗಳಿವೆ ಅದು ಅಥ್ವಾ ಬ್ಯಾಂಕಿಗೆ ಹೋಗಿ ಕಟ್ಬೌದು ಈ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಆಮೇಲೆ ಮತ್ತು ಬ್ಯಾಂಕಲ್ಲಿ ಇವಾಗ ನಾವು ಏನಾದರೂ ಇನ್ಫೋಮೇಷನ್ ಕೊಟ್ಟರೆ ಅದನ್ನು ಎಷ್ಟು ವರ್ಷದ ತನಕ ಬೇಕಾದರೂ ನೋ ಇಡ್ಕೊಂಡಿರ್ತಾರೆ ಅವರು ಆ ಥರ ಯಾಕೆ ಅಂತಂದರೆ ಅಲ್ಲಿ ಡಿಜಿಟಲೈಜೇಷನ್ ಅಡಾಪ್ಟ್ ಆಗಿದೆ ಡಿಜಿಟಲ್ ಪೇಮೆಂಟ್ ಅಂತ ಬಂದಾಗ ನಾವು ಸ್ವಲ್ಪ ನೋಡಿಕೊಂಡಿರ್ಬೇಕಾಗುತ್ತೆ ಆದರೂ ಎಲ್ಲ ಬ್ಯಾಂಕುಗಳು ಎ ಮತ್ತು ಗೌರ್ಮೆಂಟಿಂದಾ ಕೂಡ ಅಷ್ಟೆನೆ ಅದಕ್ಕೆ ಸೆಕ್ಯುರಿಟಿ ಆಗಿ ನಮಗೆಲ್ಲಾ ಯು ಪಿ ಐ ಪಿನ್ ಕೂಡ ಕೊಟ್ಟಿದ್ದಾರೆ ಅದರಿಂದ ನಾವು ಸೇಫ್ ಆಗಿರ್ಬೋದು ಎಲ್ಲಿ ಯಾವಾಗ ಬೇಕಾದರೂ ಪೇ ಮಾಡ್ಬೌದು ಹಂಗಂತ ಹೇಳ್ಬಿಟ್ಟು ಬ್ಯಾಂಕವ್ರದ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತೆಲ್ಲಾ ನೀವು ಸುಮ್ಮನೆ ನೀವೇ ಏನೋ ಮಾಡಿಕೊಂಡು ಬ್ಯಾಂಕಿನ ಮೇಲೆ ಹಾಕೋದು ಅದು ತಪ್ಪಾಗುತ್ತೆ ಸೊ ಇದೆಲ್ಲವುದ್ರಿಂದ ಆರ್ಥಿಕತೆ ಜಾಸ್ತಿ ಆಗೇ ಆಗುತ್ತೆ ಅಲ್ಲವಾ ಇವಾಗ ಸುಮ್ಮ ಸುಮ್ಮನೆ ಹೇಳೋಕ್ ಬರುತ್ತ ಹಾಗೆ ಜಾಸ್ತಿ ಆಗುತ್ತೆ ಅಂತ ಭಾರತದ ಆರ್ಥಿಕತೆ ಹೇಗ್ ಜಾಸ್ತಿ ಆಗುತ್ತೆ ಎಲ್ಲ ನಮ್ಮಿಂದ ಸಾರ್ವಜನಿಕರು ಏನಿದ್ದಾರೆ ಅವರು ಸಹಾಯ ಮಾಡಬೇಕು ಎಲ್ಲರೂ ನಮ್ಮ ದೇಶ ನಾವು ಮಾಡಬೇಕು ಅಂತ ಮಾಡಬೇಕು ಆವಾಗ ಎಲ್ರಿಗೂ ಒಳ್ಳೇದಾಗುತ್ತೆ ನಮ್ಮ ದೇಶದ ಆರ್ಥಿಕತೆ ಕೂಡ ಜಾಸ್ತಿ ಆಗುತ್ತೆ ನಾವು ಏನು ಇಂಪೋರ್ಟು ಎಕ್ಸ್ಪೋರ್ಟು ಏನು ಮಾಡ್ತೀವಿ ನಮ್ಮ ದೇಶದಿಂದ ಅದು ನಮ್ಗೆ ಯಾವಾಗ್ಲುನು ಬ ನಮಗೆ ಇಂಪೋರ್ಟ್ ಕಮ್ಮಿ ಆಗ್ತಿದೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಿದೆ ಅಂದರೆ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದು ನಮ್ಮಲ್ಲಿ ಕಮ್ಮಿ ಯಾಕಂತಂದ್ರೆ ನಾವು ಭಾರತೀಯರು ನಮ್ಮಲ್ಲೇ ಬೇಕಾದಷ್ಟು ಸಂಪನ್ಮೂಲಗಳಿದೆ ನಾವು ಅದನ್ನೇ ಬಳಸಿಕೊಂಡು ಜೀವನ ಮಾಡ್ಬೋದು ಅಷ್ಟು ಸಾಕಾಗುತ್ತೆ ನಮಗೆ ಅತೀ ತೀರ ಕಡಿಮೆ ಅಂತಂದರೆ ನಮ್ಮ ಭೂಮಿಯಲ್ಲಿ ಸಿಗದೆ ಇರುವಂಥದ್ದು ನಮ್ಮ ಭೂಮಿಯಲ್ಲಿ ಬೆಳೆಯೋಕಾಗ್ದೇ ಇರುವಂಥದ್ದನ್ನ ಮಾತ್ರ ನಾವೇನು ಮಾಡ್ತೀವಿ ಆಮದು ಮಾಡ್ಕೊತೀವಿ ಅದೇ ರಫ್ತು ಏನಾಗಿದೆ ಐ ಮೀನ್ ರೆಸ್ ರೇ ಎಕ್ಸ್ಪೋರ್ಟ್ ಏನಾಗಿದೆ ತುಂಬ ಜಾಸ್ತಿ ಆಗುತ್ತೆ ನಮ್ಮಿಂದ ಬಿಕೋಸ್ ಬೇರೆ ಬೇರೆ ಕಂಟ್ರಿಗೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ಮತ್ತು ಅವ್ರದ್ದು ಇವಾಗ ಕಮ್ಮಿ ಕಮ್ಮಿ ಸಿಗುತ್ತೆ ಏನು ನಾ ರಿಸೋರ್ಸಸ್ ಎಲ್ಲ ಕಮ್ಮಿ ಕಮ್ಮಿ ಸಿಗುತ್ತೆ ನಮ್ಗೆ ನಮ್ಮಲ್ಲಿ ಜಾಸ್ತಿ ಸಿಗುತ್ತೆ ಅವರಲ್ಲಿ ಕಮ್ಮಿ ಸಿಗುತ್ತೆ ಹಾಗಾಗಿ ಯಾವಾಗ ನಾವು ರಫ್ತು ಮಾಡ್ಕೊತೀವಿ ಸಾರಿ ರಫ್ತು ಮಾಡ್ತೀವಿ ಆವಾಗ ಏನಾಗುತ್ತೆ ನಮಗೆ ಹಣ ಬರುತ್ತೆ ಆ ಹಣ ಕೋಟಿಗಟ್ಲೆಯೂ ಇರ್ಬೋದು ಸಾವಿರ ಕೋಟಿಗಟ್ಲೆಯೂ ಇರ್ಬೋದು ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ನಮ್ಮಲ್ಲಿ ನಾವು ಕಮ್ಮಿ ಆಮದು ಮಾಡಿಕೊಂಡು ಜಾಸ್ತಿ ರಫ್ತು ಮಾಡೋದರಿಂದ ನಮ್ಮ ಭಾರತೀಯದ ಆರ್ಥಿಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೇ ನಾವು ನೆಕ್ಸ್ಟ್ ನಮಗೆ ಬರೋ ಪೀಳಿಗೆಗೆ ನಾವು ಇದನ್ನೆಲ್ಲಾ ಹೇಳಿಕೊಳ್ತಾ ಇದ್ದರೆ ಅವ್ರಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ನಾಲೆಜ್ ಬೆಳೆಯುತ್ತೆ ಸೊ ಅವರು ಕೂಡ ಯಾವ ಥರ ನಮ್ಮ ಭಾರತೀಯ ಆರ್ಥಿಕತೆನ ಜಾಸ್ತಿ ಮಾಡ್ಬೋದು ಅನ್ನೋದನ್ನು ಇವಾಗಿಂದಲೇ ಯೋಚನೆ ಮಾಡ್ತಾರೆ ಹಾಗಾಗಿ ನಾವು ಭಾರತೀಯ ಆರ್ಥಿಕತೆಯನ್ನು ಈ ಥರ ಹೇಳ್ಬೌದು ನನ್ನ ಕಡೆಯಿಂದ